ಮುಂದಿನ ಮುಂದಿನ ತಲೆಮಾರಿಗೆ ಕೃಷಿಯ ಬಗ್ಗೆ ತಿಳಿಸುವುದೇನೆಂದರೆ ಸಲಹೆ ಕೊಡುದೇನೆಂದರೆ ಮುಂದಿನ ಮಕ್ಕಳು ಕೆಲಸ ಮಾಡ್ತಾರಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಹೇಗೆ ಕೆಲಸ ಮಾಡಿ ಮುಂದಿನ ಕೃಷಿಯ ಬಗ್ಗೆ ಹೇಳಿ ಅಂದರೆ ನೀವು ಬೇಕಾದರೆ ಮಾಡಿ ನಮಗೆ ಕೆಲ ಕೆಲಸ ಇದೆ ಅಂತ ಹೇಳ್ತಾರೆ ನನ್ನ ಮಕ್ಕಳು ಹಾಗೆ ಈಗಿನ ಮಕ್ಕಳೇ ಹಾಗೆ ಹಾಗೆ ನಾವಾದರೆ ಈಗ ಎಲ್ಲ ತರ್ಕ ಅಂಗಡಿಯಲ್ಲಿ ಸಿಕ್ತದಲ್ಲ ಹಾಗೆ ತರ್ತಾರೆ ನಾವಾದರೆ ಯಾರ್ಯಾರ ಗದ್ದೆ ನಮಗೆ ಗದ್ದೆ ಇಲ್ಲದಿದ್ರೆ ಯಾರ ಯಾರ ಗದ್ದೆಗೆ ಹೋಗಿ ಕೃಷಿ ಕೃಷಿ ಮಾಡಿ ಎಲ್ಲ ಮಾಡ್ತೇವೆ ಒಂದು ಹರಿವೆ ನೆಡ್ತೇವೆ ಬಸಳೆ ನೆಡ್ತೇವೆ ಬೆಂಡೆ ಮಾಡ್ತೇವೆ ಅದಕ್ಕೆ ಗೊಬ್ಬರಾಕಿ ಎಲ್ಲ ಅಲಸಂಡೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ನಾವು ಅದ್ರ ಅದರ ಅದರ ಪರಿಮಳವೇ ಬೇರೆ ಅಂಗಡಿಯ ಪರಿಮಳವೇ ಬೇರೆ ಅದರ ಪರಿಮಳವೆ ಬೇರೆ ನಾವು ಮಾಡುದ ಪದಾರ್ಥ ಅಂದರೆ ಅದು ಪರಿಮಳ ಅದು ಗೊಬ್ಬರದ್ದು ಪರಿಮಳ ಈಗಿದ್ದು ಪೇಟೆಯಲ್ಲಿ ತರೋದು ಅದು ರಸ ಕೆಮಿಕಲ್ ಗೊಬ್ಬರ ಹಾಗಾಗಿ ನಾವು ಮಾಡುವ ಗೊಬ್ಬರವೇ ಒಳ್ಳೆದಲ್ವಾ ಪದಾರ್ಥ ಹಾಗಾಗಿ ಈಗಿನ ಮಕ್ಕಳಿಗೆ ಅಂಗಡಿದ್ದೇ ತರುವುದು ಒಳ್ಳೇದು ಅಂತ ಹೇಳ್ತಾರೆ ಅವರಿಗೆ ಕೃಷಿಯ ಬಗ್ಗೆ ಏನು ಗೊತ್ತಿಲ್ಲ ಅಷ್ಟಕ್ಕೆ ಹೇಳಲಿಕ್ಕೆ ಇಷ್ಟ